ಹೇಳಿ ಮೇಡಮ್ ಹೌದು ಮ್ಯಾಮ್ ಅಮರ್ ಫ್ರೂಟ್ ಶಾಪ್ ಮ್ಯಾಮ್ ಏನಾಗಬೇಕಿತ್ತು ಮ್ಯಾಮ್ ನಮ್ಮ ಕರೆಗೆ ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್

ಹಾಂ ಹೇಳಿ ಮ್ಯಾಮ್ ನಮ್ಮಲ್ಲಿ ಮೂಸುಂಬಿ ಇದೆ ದಾಳಿಂಬೆ ಇದೆ ಸಪೋಟೊ ಇದೆ ಸೀತಾಫಲ ಇದೆ ಮತ್ತು ಬಾಳೆಹಣ್ ಇದೆ ಮತ್ತು ದ್ರಾಕ್ಷಿ ಇದೆ ನೀಲಿ ದ್ರಾಕ್ಷಿ ಇದೆ ನಿಮ್ಗೆ ಯಾವೆಲ್ಲ ಬೇಕು ಮ್ಯಾಮ್ ಆಂ ನೀವು ಮೆನ್ಷನ್ ಮಾಡಿರಿ ಮ್ಯಾಮ್ ನಿಮ್ಗೆ ಏನು ಬೇಕು ಯಾವ ಯಾವ ಬೇಕು ಅಂತೇಳಿದ್ರೆ ನಾವು ಅವನ್ನ ಕಳಿಸಿ ಕೊಡ್ತೀವಿ ಮ್ಯಾಮ್

ಆಂ ಆಂ ಆಂ ಓಕೆ ಮ್ಯಾಮ್ ಮ್ಯಾಮ್ ಒಂದು ಒಂದೊಂದು ಒಂದೊಂದು ಕೆ ಜಿಯ ಅಥವಾ ಒಂದು ಮೂರು ಕೆ ಜಿಯಾ ಹೌದ ಮ್ಯಾಮ್ ಅದು ಅರೌಂಡ್ ಬಂದುಬಿಟ್ಟು ಏಳು ನೂರ ಐವತ್ತು ರೂಪಾಯಿ ಆಗ್ತೈತೆ ಮ್ಯಾಮ್ ಆಂ ಮ್ಯಾಮ್ ಅದು ಹತ್ತು ಹತ್ತು ಪ್ರಶಿತ ಪ್ರತಿಶತ ರಿಯಾಯಿತಿ ಬೀಳ್ತೈತೆ ಮ್ಯಾಮ್ ನಾವು ಅದನ್ನೆಲ್ಲ ಸೇರಿಸಿ ನಿಮ್ಗೆ ಹೇಳುತ್ತೀವ್ ಮ್ಯಾಮ್ ಹಾಂ ಹೋಮ್ ಡೆಲಿವರಿ ಇದೆ ಮ್ಯಾಮ್ ನಿಮ್ದು ಅಡ್ರಸ್ ಹೇಳಿದರೆ ನಾವು ಅಲ್ಲಿಗೆ ಕಳಿಸ್ಕೊಡ್ತೀವಿ ಮ್ಯಾಮ್ ವಿತಿನ್ನ ನಿಮಗೆ ಯಾವ ಟೈಮಿಗೆ ಹೇಳಿರ್ತೀವಿ ಆ ಟೈಮಲ್ಲಿ ನಿಮಗೆ ಹೋಮ್ ಡೆಲಿವರಿ ಇರ್ತದೆ ಫೋರ್ ತರ್ಟಿ ಮ್ಯಾಮ್ ಓಕೆ ಮ್ಯಾಮ್ ನಿಮ್ದು ಅಡ್ರಸ್ಸ ನಮಗೆ ಹೇಳಿದ್ರೆ ಪಕ್ಕ ಅಡ್ರಸ್ ಅಥವಾ ಸಂಗನಕಲ್ ರೋಡು ಫಸ್ಟ್ ಕ್ರಾಸು ಮನೆ ನಂಬರ್ ಮ್ಯಾಮ್ ಹೌದ ಮ್ಯಾಮ್ ಹಾಂ ಮತ್ತೆ ನಿಮಗೆ ಇನ್ನೂ ಏನು ಇಲ್ಲ ಮ್ಯಾಮ್ ನಮ್ಮ ಹೋಮ್ ಡೆಲ್ವರ್ ಸರ್ ಬರ್ತಾರಲ್ವ ಮ್ಯಾಮ್ ಅವ್ರ ಕೈಗೆ ಕ್ಯಾಶ್ ಕೊಡಿರಿ ಮ್ಯಾಮ್ ಆಂ ಮ್ಯಾಮ್ ನಿಮ್ಗೆ ಏನಾದರು ಹೂಗಳ ಮತ್ತು ಏನಾದರು ಬೇಕಾ ಮ್ಯಾಮ್ ಪೂಜೆಗೆ ಹಾಂ ಮ್ಯಾಮ್ ತ್ಯಾಂಕ್ ಯು ಸ ಆಂ ಓಕೆ ಮ್ಯಾಮ್